ಹಲೋ ಏನು ಮಾಡ್ತಾಯಿದ್ದೀಯಮ್ಮ ಎಲ್ಲ ಊಟ ಎಲ್ಲ ಕೆಲಸ ಆಯಿತಾ ಹಾಂ ನಾನು ಮೊನ್ನೆ ಆನ್ಲೈನ್ನಲ್ಲಿ ಹ್ಞೂ ಎಕ್ಸಾಮ್ಗೋಸ್ಕರ ಅದು ಬುಕ್ಸು ಆನ್ಲೈನ್ ಮಾಡ್ದೆಮ್ಮ ಅದು ಪ್ರಿಕ್ ಸ್ಕ್ಯಾನರ್ ಎಕ್ಸಾಮ್ ಸ್ಕ್ಯಾನರ್ದು ಅಯ್ಯೋ ನನ್ನ ನನಗೆ ಈ ವರ್ಷದ್ದು ಬುಕ್ ಬೇಕಾಯಿತು ನನಗೆ ಲಾಸ್ಟ್ ಇಯರ್ದು ಬಂದುಬಿಟ್ಟಿದೆ ಎಷ್ಟು ನನಗೆ ಕೋಪ ಬರ್ತಿದೆ ಗೊತ್ತಾ ನಾನು ಒಂದು ಸಾವಿರ ವೇಸ್ಟ್ ಆಗಿದೆ ಅವ್ನು ರಿಟನ್ನೂ ತೊಗೊಳ್ತಾ ಇಲ್ಲ ನನ್ನ ನನ್ನ ನನ್ನ ಫ್ರೆಂಡ್ ಗೊತ್ತಾ ನಿನಗೆ ಅದು ಕಾಲೇಜ್ನಲ್ಲಿ ಇದಾನಲ್ಲ ಅವ್ನು ಎರಡು ಸ್ಕ್ಯಾನರ್ ತಗೊಂಡು ಬಂದಿದೆ ನಾನ್ ಹೇಳಿದೆ ಅವನಿಗೆ ನನಗೂ ಆನ್ಲೈನ್ ಮಾಡು ಮಗ ಅವನು ಎಷ್ಟು ಅವನಿಗೆ ಕೊಬ್ಬು ಅವನು ಆನ್ಲೈನೇ ಮಾಡಿಲ್ಲ ಅದಕ್ಕೆ ನಾನು ಮಾಡಿದೆ ಅದ್ರಲ್ಲಿ ನಾನು ಮಾಡಿದಂತೆ ಅದು ಬೇರೆ ವರ್ಷದ್ದು ಬಂದ್ಬಿಟ್ಟಿದೆ ನನಗೆ ತುಂಬ ಕೋಪ ಬರ್ತಾ ಇದೆ ಹ್ಞೂ ನೀನು ಆನ್ಲೈನ್ ಮಾಡೇ ಬೇಡ ಅದು ಬುಕ್ಸು ಅದು ನನಗೆ ತುಂಬ ನೋಡಿ ನನಗೆ ಒಂದು ಸಾವಿರ ನನಗೆ ಒಂದು ಸಾವಿರ ಹೋಯ್ತು ನನ್ನ ಅವ್ನು ರಿಟನ್ನೂ ತೊಗೊಳ್ತಾ ಇಲ್ಲ ನೀನು ಅದರಲ್ಲಿ ಆನ್ಲೈನ್ ಮಾಡಬೇಡಮ್ಮ ಬುಕ್ಸ್ ಬೇಕಂದರೆ ಹೋಗಿ ಅಂಗಡಿನಲ್ಲಿ ತೊಗೊ ನೀನು ಆನ್ಲೈನ್ ಮಾಡಬೇಡ ಅಯ್ಯೋ ಅದು ಇಲ್ಲ ಕೋಷನ್ಸ್ ಎಲ್ಲಾನೂ ಅದು ಬೇರೆ ಬೇರೆ ಬರ್ತಾ ಇದೆ ನನ್ನ ಸಿಲೆಬಸು ಅದರ್ನಲ್ಲಿ ಇರೋದು ಸಿಲೆಬಸ ಎಲ್ಲ ಚೇಂಜ್ ಇದೆ ಓಕೆ ಊಂ ನೀನೂ ಹಾಗೆ ಮಾಡ್ಬೇಡ